ನಾನು ನಮ್ಮ ಮಾತೃಭಾಷೆಯಾದ ಕನ್ನಡವನ್ನು ಹೊರತುಪಡಿಸಿ ಓದಿರುವ ಪುಸ್ತಕವೆಂದರೆ ಅದು ಅಂಡರ್ ಮೈ ಬೆಡ್ ಎಂಬ ಕತೆಯ ಪುಸ್ತಕವನ್ನು ಓದಿದ್ದೇನೆ ಆ ಪುಸ್ತಕವನ್ನು ನಾನು ಕನ್ನಡದಲ್ಲಿ ನನ್ನ ಮಂಚದ ಕೆಳಗೆ ಎಂಬ ಹೆಸರಿನಲ್ಲೂ ಸಹ ಓದಿದ್ದೇನೆ ನನ್ನ ಅನುಭವದ ಪ್ರಕಾರ ಆ ಪುಸ್ತಕ ಕನ್ನಡದಲ್ಲಿ ಇರುವುದಕ್ಕಿಂತ ಸುಂದರವಾದ ಪದಗಳಿಂದ ಆಂಗ್ಲ ಭಾಷೆಯಲ್ಲಿ ಮೂಡಿಬಂದಿದೆ ನನ್ನ ಪ್ರಕಾರ ಆ ಪುಸ್ತಕವನ್ನು ತುಂಬ ಚೆನ್ನಾಗಿ ಅನುವಾದಿಸಿದ್ದಾರೆ ಹಾಗು ಎಲ್ಲ ಕನ್ನಡಿಗರು ತಮ್ಮ ಮಾತೃಭಾಷೆಯಲ್ಲಿರುವ ಪುಸ್ತಕವನ್ನು ಓದಲೇಬೇಕಾದ ಒಂದು ಪುಸ್ತಕವೆಂದರೆ ಅದು ಮದಕರಿ ನಾಯಕನ ಸಾಹಸಗಾಥೆ ಎಂಬ ಎಂಬುದು ಮತ್ತು ಬೈರಪ್ಪರ ಉತ್ಕೃಷ್ಟ ಕಾದಂಬರಿ ಹಾಗು ಮೂರು ಪರ್ವ ಎಂಬ ಕೃತಿ ಇವುಗಳನ್ನು ಕನ್ನಡಿಗರಾದ ನಾವು ತಮ್ಮ ಮಾತೃಭಾಷೆಯಲ್ಲಿರುವ ಪುಸ್ತಕವನ್ನು ಓದಲೇಬೇಕಾದ ಪುಸ್ತಕಗಳು